ಹಲೋ ಹಲೋ ಸರ್ ಹಲೋ ಇದು ಜ್ಯುವೆಲ್ರೀ ಶಾಪಾ ಇದು ಸುವರ್ಣ ಜ್ಯುವೆಲರಿ ಶಾಪ್ ಹೌದಾ ಸರ್ ನಾವು ಗೋಲ್ಡನ್ನು ಪರ್ಚೆಸ್ ಮಾಡ್ಬೇಕಾಗಿತ್ ಅಂದರೆ ನೆಕ್ಲೇಸ್ ಆಗಿರ್ಬೋದು ಬಳೆ ಆಗಿರ್ಬೋದು ಬೇಕಾಗಿತ್ತು ಇದು ಪ್ರೈಸಸ್ ಎಲ್ಲ ಎಷ್ಟಿದೆ ನಿಮಗೆ ಹೆಂಗೆ ತೋಲಿ ಇದೆ ಬಂಗಾರ ಇವಾಗ

ಸರ್ ನಮಗೆ ಆಭರಣ ಬೇಕಾಗಿತ್ತು ಡಿಸೈನ್ಸ್ ಎಲ್ಲ ನಿಮ್ಗೆ ಹಾಂ ಡಿಸೈನ್ಸ್ ಎಲ್ಲ ಯಾವತರ ಸಿಗ್ತವೆ ನಿಮ್ಮಕಡೆಯಿಂದ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಆಯಿತು ಬರ್ತೀವಿ ಅಂತಂದರೆ ನಾವು ಫುಲ್ಲಾಗಿ ಅಮೌಂಟನ್ನು ಪೇ ಮಾಡಿದರೆ ಏನಾದರು ಕಡಮೆ ಆಗ್ತೈತಾ ಹ್ಞೂ ಹ್ಞೂ ಓಕೆ ನಿಮ್ಮದು ಶಾಪ್ ಎಲ್ಲಿರೋದು ನಮಗೆ ಅಡ್ರೆಸ್ ಎಂತ ಹಾಂ ಹಾಂ ಬಂದೇ ಭೇಟಿ ನೀಡ್ತೇವಂತೆ ನಿಮಗೆ ನಮ್ಗೆ ಎಲ್ಲಾತರ ಹೊಸ ಹೊಸ ಡಿಸೈನ್ಸ್ಗಳು ಬೇಕಾಗಿದ್ದವು ಇವಾಗ ಹಾಂ ಹಾಂ ಹಾಂ ಹಾಂ ಹಾಂ ನಾವು ರಿಟನ್ ಮಾಡಿದರೆ ವಾಪಸ್ಸು ನಮ್ಗೆ ಅಮೌಂಟು ಕಡಿಮೆ ಆಗ್ತದೆ ಅದರದ್ದು ರಿಟನ್ ನಾವು ಮಾಡಿದರೆ

ಹಾಂ ಹಾಂ ಸರಿ ನಾವು ಬರ್ತೀವಂತೆ ನಿಮ್ದು ಇದಕ್ಕೆ ನನಗೆ ಈ ಲೋಕೇಶನ್ನಿಗೆ ವಾಟ್ಸಾಪ್ ಮಾಡಿಬಿಡಿ ನಿಮ್ಮ ಲೋಕೇಶನ್ ಎಲ್ಲಿದೆ ಅಂತ ಹೇಳಿ ನಾನು ಬರ್ತೀವಂತೆ ನಾಳೆ ಹಾಂ ಹಾಂ ಸರಿ ಓಕೆ